ಸರ್ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟು ಹೇಳಬೇಕು ಅಂದರೆ ಶಿಕ್ಷಣ ಸಂಸ್ಥೆ ವಿಚಾರದಲ್ಲಿ ಇದೆ ಬಟ್ ಏನೂ ಇಲ್ಲದಂತಿದೆ ಅಂದರೆ ಆರಕ್ಕೆ ಹತ್ತಿಲ್ಲ ಮೂರಕ್ಕೆ ಇಳಿದಿಲ್ಲ ಬೆಂಗಳೂರು ನಗರಕ್ಕೆ ರಾಜಧಾನಿಗೆ ಕೇವಲ ಎಪ್ಪತ್ತು ಕಿಲೋಮೀಟ್ರು ದೂರ ಇರೋವಂಥ ಕೋಲಾರದಲ್ಲಿ ಪ್ರೈಮರಿರಿಯಿಂದ ಹಿಡಿದು ಪಿ ಯು ಡಿಗ್ರಿ ಪಿ ಜಿವರೆಗೂ ಸಹ ಶಿಕ್ಷಣದಲ್ಲಿ ಅವಕಾಶ ಇದೆ ಆದರೆ ದಾಖಲಾತಿ ಚೆನ್ನಾಗಿದೆ ಶುಲ್ಕ ತುಂಬ ಚೆನ್ನಾಗಿ ತೊಗೊಳ್ತಾರೆ ಗುಣಮಟ್ಟ ಕೊಡೋದರಲ್ಲಿ ಸ್ವಲ್ಪ ಹಿಂದೇಟು ಬಿದ್ದಿದೆ ಅಂತ ಹೇಳ್ಬೋದು ಯಾಕಂದರೆ ಈ ಕಡೆ ಹಣವಂತರು ದುಡ್ಡಿರೋರು ಒಂದಷ್ಟು ಬೇಗ ಹತ್ರ ಇರೋದು ಬೆಂಗಳೂರು ಹೊರಟೋಗ್ತಾರೆ ಮಧ್ಯಮ ವರ್ಗದವ್ರು ಇರುವಂಥ ಖಾಸಗಿ ಶಾಲಾ ಕಾಲೇಜುಗಳಿಗೆ ಹೋಗಿ ಸಾಲ ಕೊಟ್ಟಾದ್ರೂ ಶಿಕ್ಷಣ ಪಡ್ಕೊಳ್ತಾ ಇದ್ದಾರೆ ಇನ್ನು ತೀರಾ ಕಡು ಬಡ ಬಡವ್ರು ದಲಿತರು ಮತ್ತು ಅಲ್ಪ ಸಂಖ್ಯಾತರು ಯಾರಿಗೆ ಬಡತನ ಕಷ್ಟ ಇದೆಯೋ ಹಣ ಇಲ್ಲವೋ ಅವ್ರು ಏನೂ ಮಾಡೋದಕ್ಕಾಗಲ್ಲ ಸರ್ಕಾರಿ ಶಾಲೆಗ್ಳಿಗೆ ಅವಲಂಬಿತ ಆಗಿದ್ದಾರೆ ಸರ್ಕಾರಿ ಶಾಲೆಗಳಲ್ಲಿ ಸೌಲಭ್ಯಗಳ ಕೊರತೆ ಇದೆ ಶಿಕ್ಷಕರ ಕೊರತೇನೂ ಸಹ ಹಾಗೇ ಇದೆ ಅಲ್ಲಿ ಎಲ್ಲೂ ಸಹ ಅಲ್ಲೂ ಸಹ ನಿರೀಕ್ಷೆ ಮಾಡೋಕ್ಕಾಗ್ತಾ ಇಲ್ಲ ಉತ್ತಮ ಗುಣಮಟ್ಟದ್ದು ವಿಚಾರಕ್ಕೆ ಸಂಬಂಧಪಟ್ಟಂಥ ಸಂದರ್ಭದಲ್ಲಿ ಕೆಲವೊಂದು ಶಿಕ್ಷಣ ಸಂಸ್ಥೆಗಳು ಪೈಪೋಟಿಗೆ ಬಿದ್ದು ಮಕ್ಕಳನ್ನ ಇಂಡಸ್ಟ್ರಿಗಳಲ್ಲಿ ತಯಾರಿ ಮಾಡೋ ಇಂಡಸ್ಟ್ರಿಗಳಾಗಿದಾವೆ ಹೊರ್ತುನು ಸಾಮರ್ಥ್ಯ ಬೆಳೆಸುವಂಥದ್ದಾಗಲಿ ಸ್ಕಿಲ್ ಡೆವಲಪ್ಮೆಂಟ್ಸ್ ಆಗಲಿ ಮಾಡ್ತಾ ಇಲ್ಲ ಹಾಗೇ ಈಗ ಕೇಳೋದಾದರೆ ಇನ್ನೊಂದು ಪ್ರಶ್ನೆ ಇದೆ ತರಬೇತಿ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆ ಸಂದಬ ಸಂಬಂಧಪಟ್ಟಂತೆ ಕ್ ಕಾಲೇಜ್ಗಳು ಕಡಿಮೆ ಇದೆ ಕೋಲಾರ್ಗೆ ಸಂಬಂಧಪಟ್ಟಂಗೆ ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸ್ಪರ್ಧಾತ್ಮಕ ಪರೀಕ್ಷ್ಗ್ಳಿಗೆ ಮಕ್ಕಳನ್ನ ಅಣಿಗೊಳಿಸ್ತಾ ಇರೋದು ಅವ್ರು ಹೇಳ್ತಾ ಇರೋದು ಅವ್ರ್ನ ತಯಾರಿ ಮಾಡಿ ಅವ್ರ್ನ ಯಶಸ್ಸು ಮಾಡದ್ರಲ್ಲಿ ಕೋಲಾರದಲ್ಲಿ ವಿವೇಕ್ ಇನ್ಫೋಟೆಕ್ ಸ್ಪರ್ಧಾತ್ಮಕ ಪರೀಕ್ಷೆ ಕೆ ಎ ಎಸ್ ಐ ಎಸ್ ಅಕಾಡೆಮಿ ಕೇಂದ್ರವಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಆ ಶಿಕ್ಷಣಕೋಸ್ಕರ ಅನೇಕ ಮಂದಿ ವಿವಿಧ ಕ್ಷೇತ್ರಗ್ಳ ಉದ್ಯೋಗಗಳಲ್ಲಿಯು ಹೋಗಿದರೆ ಒಳ್ಳೆಯ ಗುಣಮಟ್ಟದ ಫ್ಯಾಕಲ್ಟಿ ಇಂದ ಹಿಡ್ದು ತೊಗೊಂಡ್ಬಂದು ಮಕ್ಕಳಿಗೆ ಮಾರ್ಗದರ್ಶನ ಮಾಡಿಸಿ ತಯಾರಿ ಮಾಡಿದ್ದಾರೆ ವಿವಿಧ ಇಲಾಖೆಗಳಲ್ಲಿ ಅನೇಕ ಮಂದಿ ಆಯ್ಕೆ ಆಗಿರೋದು ಒಂದು ಹೆಮ್ಮೆಯ ಸಂಗತಿ ಆಗಿದೆ ಅದ್ರ ಜೊ ಜೊತೆಗೆ ಸರ್ಕಾರಿ ಶಾಲೆಗಳು ಇವತ್ತು ಬೀಳೋವಂಥ ಪರ್ಸ್ಥಿತಿಲಿದಾವೆ ಮಳೆ ಬಂದರೆ ಹೊರ್ಗಡೆ ಬರಬೇಕು ಮೇಲ್ಛಾವಣಿ ಕುಸಿತಾ ಇದೆ ಮಳೆ ಬಂದರೆ ಸೋರುತ್ತಾ ಇದೆ ಮತ್ತು ಅಗತ್ಯ ಇರೋವಂಥ ಶಿಕ್ಷಕ್ರು ಇಲ್ಲ ಮೂರು ನಾಲ್ಕು ಶಿಕ್ಷಕ್ರು ಇರೋ ಕಡೆ ಒಂದು ಇಬ್ಬರಿದ್ದಾರೆ ಆಮೇಲೆ ದಾಖಲಾತಿನೂ ಸಹ ತೀರಾ ಕಡಿಮೆ ಆಗ್ತಿದೆ ಅನ್ನ ದೋಸೆ ವಿಚಾರ್ದಲ್ಲಿ ಮಕ್ಳಿಗೆ ಸರ್ಯಾಗಿ ಊಟ ಸಿಕ್ತಾ ಇಲ್ಲ ಈ ಒಂದು ಸ್ಥಿತಿ ಇದೆ ಆದರೆ ಮಕ್ಳಿಗೆ ಬರ್ಬೇಕಾದಂಥ ವಿದ್ಯಾರ್ಥಿ ವೇತನ ಇವತ್ತಿಗೂ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಐದು ಆರು ತಿಂಗಳಿಂದ ಪೆಂಡಿಂಗ್ ಇದೆ ಕೆಲವೊಂದು ಕ್ ಸ್ಕೂಲು ಕಾಲೇಜುಗಳಲ್ಲಿ ವರ್ಷಾನುಗಟ್ಲೇ ಪೆಂಡಿಂಗ್ ಇದೆ ಸರ್ಕಾರ ಇದುವರೆಗೂ ಬಿಡುಗಡೆ ಮಾಡಿಲ್ಲ ಈ ಪರ್ಸ್ಥಿತಿಯಲ್ಲಿ ಮಕ್ಕಳು ಓದೋದು ಹೆಂಗೆ